ನಮ್ಮ ತೋಟದಲ್ಲಿ ತುಂಬ ಮಳೆ ಬಂದರೆ ತುಂಬ ನೀರೆಲ್ಲ ನಿಲ್ತದೆ ಆವಾಗ ಸೊಳ್ಳೆಗಳು ಈ ಹುಳಗಳು ಎಲ್ಲ ಈ ತೆಂಗಿನ ಕಟ್ಟೆಗೆಲ್ಲ ಬಂದು ಮತ್ತೆ ಈ ಕೋಳಿಗಳೆಲ್ಲ ಅದನೆಲ್ಲ ಹೊಕ್ಕಿ ಎಲ್ಲ ಹಾಕಿ ತುಂಬ ಇದಾಗ್ತದೆ ಮತ್ತೆ ಈ ಸಿಡಿಲು ಎಲ್ಲ ತುಂಬ ಸಿಡಿಲು ಬರ್ತಾಯಿರ್ತದೆ ಒಮ್ಮೊಮ್ಮೆ ಸಿಡಿಲು ಬಂದಾಗ ಈ ತೆಂಗಿನ ಮರಕ್ಕೆ ಕೆಲವು ಹಾಕಿ ನಮ್ಮ ತೆಂಗಿನ ಒಂದು ಮರ ಹೋಗಿದೆ ನಮ್ಮ ಹಿಂದಿನದ್ದು ಮತ್ತೇ ಇದು ತೆಂಗಿನ ತೆಂಗಿನ ಕಟ್ಟೆಯೆಲ್ಲ ಹಾಕುವಾಗೆಲ್ಲ ಕೋಳಿಗಳೆಲ್ಲ ಬಂದು ಎಲ್ಲ ಕೋಳಿಗಳು ಎಲ್ಲ ಬುಡವನ್ನೆಲ್ಲ ಅಡಿಮೇಲು ಮಾಡಿ ಬಿಡ್ತವೆ ದನ ಕರುಗಳನ್ನು ಕಟ್ಟಿ ಕೆಲವರು ಬಿಟ್ಟು ಬಿಡ್ತಾರೆ ಎಲ್ಲೆ ಏನಾದರೂ ಕೃಷಿ ಮಾಡಿದರೆ ಇಡುವುದಿಲ್ಲ ಹುಳುಗಳು ಹುಳುಗಳು ತುಂಬ ಇರ್ತವೆ ಈ ಮಳೆ ನೀರು ಎಲ್ಲ ಬರುವಾಗ ಮೇಲಿನಿಂದ ಮಳೆಯ ನೀರೆಲ್ಲ ಬಂದು ಇದಾಗುವಾಗ ಎಲ್ಲ ಈ ಹುಳುಗಳು ಎಲ್ಲ ತೆಂಗಿನ ಕಟ್ಟೆಯಲ್ಲಿ ಇದಾಗ್ತದೆ ನಾವು ಕಟ್ಟೆ ಬಿಡಿಸುವಾಗ ಅದನ್ನೆಲ್ಲ ಇದು ಮಾಡಿ ಕಟ್ಟೆ ಬಿಡಿಸಿ ಮತ್ತು ಗೊಬ್ಬರ ಎಲ್ಲ ಹಾಕುವಾಗ ಸೊಳ್ಳೆಗಳು ತುಂಬ ಬರ್ತವೆ ಈ ತುಂಬ ಹುಲ್ಲಾಗ್ತದೆ ಈ ಮಳೆ ಬಂದು ತುಂಬ ಹುಲ್ಲಾಗ್ತದೆ ಈ ಹುಲ್ಲು ಇರುವಾಗ ಸೊಳ್ಳೆಗಳು ತುಂಬ ಪ್ರಮಾಣದಲ್ಲಿ ಸೊಳ್ಳೆಗಳು ಆಗ್ತವೆ ಈ ಸೊಳ್ಳೆಗೆ ನಾವು ಹೊಗೆಯೆಲ್ಲ ಹಾಕಿ ಸ್ವಲ್ಪ ಮತ್ತು ಬತ್ತಿಯನ್ನು ಹೊತ್ತಿಸಿ ಎಲ್ಲ ಮ ಇದು ಮಾಡೋದು ಮಲಗೋದು ಅದರಿಂದ ಈ ಸೊಳ್ಳೆಗಳನ್ನು ಸ್ವಲ್ಪ ಓಡಿಸ್ತೇವೆ ಸ್ವಲ್ಪ ಹೊಗೆ ಹಾಕಿದರೆ ತುಂಬ ಹೋಗ್ತದೆ ಹೊಗೆ ಇದು ಕಾಯಿಲ್ ಎಲ್ಲ ಹಾಕಿ ಇಡ್ತೇವೆ ಕಾಯಿಲ್ ಇಟ್ಟರೂ ಒಮ್ಮೆ ಒಮ್ಮೆ ಹೋಗೋದಿಲ್ಲ ಮತ್ತೆ ಈ ಹೊಗೆ ಹಾಕಿದರೆ ಸ್ವಲ್ಪ ಸೊಪ್ಪೆಲ್ಲ ಹಾಕಿ ಹೊಗೆ ಹೊಗೆ ಬಂದು ಈ ತೆಂಗಿನ ನಾರೆಲ್ಲ ಹಾಕಿ ಸ್ವಲ್ಪ ಹೊಗೆ ಮಾಡಿದರೆ ಎಲ್ಲ ಒಂದು ಸಾಯಂಕಾಲ ಒಂದು ಸ್ವಲ್ಪ ಸ್ವಲ್ಪ ಒಂದು ಆರು ಆರು ವರೆಯ ನಂತರ ಸ್ವಲ್ಪ ಹೊಗೆ ಹೊಗೆ ಮಾಡಿ ಮನೆ ಹತ್ತಿರ ಎಲ್ಲ ಬಿಟ್ಟರೆ ಹೊಗೆ ಬಿಟ್ಟರೆ ಆಗೆಲ್ಲ ಸೊಳ್ಳೆಗಳು ಓಡ್ತವೆ ಆಗ ಸೊಳ್ಳೆ ಇದು ಹೆಚ್ಚಿರುವುದಿಲ್ಲ ಇಲ್ದಿದ್ದರೆ ತುಂಬ ಈ ಹುಲ್ಲೆಲ್ಲ ತುಂಬ ಹುಲ್ಲು ಬೆಳೀತದೆ ಹುಲ್ಲು ಎಲ್ಲ ಬೆಳೆದು ಇದು ಕೀಟ ನಾಶಕಗಳು ಅದೆಲ್ಲ ತುಂಬ ಇರ್ತದೆ ಕೆಲವು ಸಲ ಈ ಇದು ಕೋಳಿಗಳು ಆ ಹುಳುವನ್ನೆಲ್ಲ ತಿಂತವೆ ಆದರೂ ತುಂಬ ಸೊಳ್ಳೆಗಳು ತುಂಬ ಇಲ್ಲಿ ಕೂಡ ಸೊಳ್ಳೆಗಳು ಇರ್ತವೆ ಈಗ ಮುಂಚಿನಾಗೆ ಅಲ್ಲ ಇದೂ ನಮ್ಮ ನಾವು ಬೇ ನೀರಿನೆಲ್ಲ ಇದು ನೀರನ್ನೆಲ್ಲ ಭೂಮಿಗೆ ಬಿಡುವುದಿಲ್ಲ ಎಲ್ಲ ಹೊಂಡ ಮಾಡಿ ಅದಕ್ಕೆ ಹೊಂಡಕ್ಕೆ ಬಿಡ್ತೀವಿ ಅದರಿಂದ ಹೆಚ್ಚಾಗಿ ಮುಂಚಿನ ಹಾಗೆ ಒಂದು ಸೊಳ್ಳೆಗಳಿಲ್ಲ ಆದರೂ ಇರ್ತದೆ ಮಳೆಗಾಲಕ್ಕೆ ತುಂಬ ಇರ್ತದೆ ಇನ್ನು ಬೇಸಿಗೆಯಲ್ಲಿ ಅಷ್ಟು ಸೊಳ್ಳೆಗಳ ಇದು ಇರೋದಿಲ್ಲ ನೀರಿನ ಸಮಸ್ಯೆ ಮಾತ್ರ ತುಂಬ ಇರ್ತದೆ ಮತ್ತು ಒಂದು ಸಹ ಒಂದು ನಾಲ್ಕು ನಾಲ್ಕು ತೆಂಗಿನ ಕಟ್ಟೆಗೆ ಸ್ವಲ್ಪ ಸ್ವಲ್ಪ ನೀರು ಬಿಡ್ತೀವಿ ಮತ್ತೆ ನೀರಿನ ಸಮಸ್ಯೆ ತುಂಬ ಉಂಟು ನಮಗೆ ಇಲ್ಲಿ ನಮ್ಮ ಬದಿಯಲ್ಲೆಲ್ಲ ನಲ್ಲಿಯೆಲ್ಲ ಇಲ್ಲ ನಾವು ಬಾವಿಯದ್ದೇ ಪಂಪಲ್ಲಿ ಬಿಡೋದು ಸ್ವಲ್ಪ ಸ್ವಲ್ಪ ಬಿಡ್ತಾಯಿರ್ತೇವೆ ನೀರು ಅಷ್ಟು ನೀರಿಲ್ಲ ನೀರು ಸ್ವಲ್ಪ ಬಿಸಿಲು ಬಂದರೆ ನೀರು ಬತ್ತಿ ಹೋಗ್ತದೆ ಸ್ವಲ್ಪ ಸ್ವಲ್ಪ ಇದ್ದಷ್ಟು ತೆಂಗಿನ ಮರಕ್ಕೆಲ್ಲ ಬಿಟ್ಟು ಇದು ಮಾಡ್ತೀವಿ ಬೇ ಮಳೆಗಾಲದ್ದೇ ಚಿಂತೆ ಅಂದರೆ ತುಂಬ ಸೊಳ್ಳೆಯೆಲ್ಲ ಬರುವುದು ಮಳೆಗಾಲದಲ್ಲಿ ಮಾತ್ರ ಈಗ ಆದರೆ ಅಷ್ಟು ಇನ್ನೂ ಸೆಕೆ ಕಾಲಕ್ಕೆ ಅಷ್ಟು ಸೊಳ್ಳೆಯದು ಇದು ಇರುವುದಿಲ್ಲ ಹುಳುಗಳೆಲ್ಲ ಇದ್ದರೆ ಅದನ್ನು ಮಿಷನ್ ಎಲ್ಲ ತಂದು ಹುಲ್ಲನ್ನು ಇನ್ನೂ ತೆಗಿತೀವಿ ತುಂಬ ಹುಲ್ಲು ಇರ್ತದೆ ಅದನ್ನೆಲ್ಲ ಮಿಷನ್ನಲ್ಲಿ ಕಟ್ ಮಾಡಿ ತೆಗಿಬೇಕು